ಹಲೋ ರಮ್ಯಾ ಮೇಡಮ್ಮಾ ಹಲೋ ನಿಮ್ಮ ಹಣ್ಣಿನ್ ಅಂಗಡಿ ಐತಾ ಹೌದ ನಮಗೆ ಸ್ವಲ್ಪ ನಾಳೆ ಪೂಜೆಯಿತ್ತು ನಮ್ಮನೇಲಿ ಹಣ್ ಹಣ್ಗಳ್ ಬೇಕಿತ್ತು ಅದಕ್ಕೆ ಆರ್ಡ್ರ್ ಕೊಡೋಣ ಅಂದ್ಬುಟ್ಟು ಫೋನ್ ಮಾಡ್ದೋ

ನಾವು ಚಿನಕುರಳಿ ಚಿನಕುರುಳಿ ಅಲ್ಲಿ ನಾವು ಇರೋದು ಆ ಚಿನಕುರುಳಿಗೆ ತಲ್ಪಿಸಿದ್ರೇ ಸಾಕು ನಮಗೆ

ಪಾಂಡವಪುರ ಹ್ಞೂ ಪಾಂಡವಪುರ ತಾಲೂಕು ಮಂಡ್ಯ ಡಿಸ್ಟ್ರಿಕ್ ಬರುತ್ತೇ ಹಲೋ ಪಾಂಡವಪುರ ತಾಲೂಕು ಮಂಡ್ಯ ಡಿಸ್ಟ್ರಿಕ್ ಬರುತ್ತೇ ನಾವಿರೋದು ಚಿನಕುರುಳಿಲೀ ಹಂಗಾಗಿ ಸ್ವಲ್ಪ ನಮಗೆ ಹಣ್ಣುಗಳು ಹೇಳ್ತೀನಿ ಅವುನ್ನ ಸಲ ಸ್ವಲ್ಪ ಎರಡು ಒಂದು ಎರಡು ಎರಡು ಕೆ ಜಿ ಒಂದು ಒಂದು ಕೆ ಜಿ ನಮ್ಗೆ ಬೇಕಿತ್ತು ಮತ್ತೆ ಬಾಳೆ ಹಣ್ ಬೇಕು ಒಂದು ಎರಡು ಕೆ ಜಿ ಸೇಬು ಹನಾನಸ್ಸು ದಾಳಿಂಬೇ ಸೀಬೆ ಹಣ್ಣು ಸಪೋಟಾ ಹಾಂ ಈ ರೀತಿ ಒಂದು ಎರಡು ಕೆ ಜಿ ಎರಡುವರೆ ಕೆ ಜಿ ಮೂರು ಕೆ ಜಿಯಷ್ಟು ಒಂದೊಂದು ಕೆ ಜಿಯಷ್ಟು ಇದ್ದರುನು ಪರವಾಗಿಲ್ಲ ನಮ್ಗೆ ಫ್ರೆಶ್ಶ ಆಗಿರೋ ಹಣ್ ಬೇಕು ನಾಳೆ ಪೂಜೆ ಐತೇ

ನಮಿಗೆ ಬೆಳಿಗ್ಗೆಗೆ ಹತ್ತು ಗಂಟೆಗೆಲ್ಲ ಬೇಕು ನಮಗೆ ಹಾಂ ಹತ್ತು ಗಂಟೆಗೆಲ್ಲಾ ತಲ್ಪಿಸಿ ಕೊಡಿ ನಮಗೆ ಸ್ವಲ್ಪ ಅಡ್ವಾನ್ಶ್ ಇವಾಗಲೆ ಕೊಡಲಾ ನಾಳೆ ಕೊಡ್ಬೋದಾ

ಸರಿ

ಸರಿ ಸ್ವಲ್ಪ ಇವಾಗ ಸ್ವಲ್ಪ ಕೊಟ್ಟು ಫೋನ್ಪೇ ಮಾಡ್ತಿರ್ತೀನಿ ಇವಾಗ ಸ್ವಲ್ಪ ನಾಳೆನ ಅಮೌಂಟ್ ಎಲ್ಲ ನಿಮ್ಮ ಹುಡ್ಗುನ್ ಕೈಲಿ ಕೊಟ್ಟು ಕಳಿಸ್ತೀನಿ ಸ್ವಲ್ಪ ಚೆನ್ನಾಗಿರೋ ಫ್ರೆಶ್ ಆಗಿರೋ ಕೊಟ್ಟು ಕಳಿಸಿ ಸರಿ ಆಯ್ತು ಹ್ಞೂ